ನಮ್ಮ ಪ್ರದೇಶದಲ್ಲಿ ಶೈಕ್ಷಣಿಕವಾದಂತಹ ಸ್ಥಳಗಳು ಐತಿಹಾಸಿಕ ಮಹತ್ವವನ್ನು ಪಡೆದಿದೆ ಅದರಲ್ಲಿ ನಮ್ಮ ಕೋಲಾರದ ಹೃದಯ ಭಾಗದಲ್ಲಿರುವಂತಹ ಸೋಮೇಶ್ವರ ದೇವಾಲಯ ಮತ್ತು ಕೋಲಾರಮ್ಮನವರ ದೇವಾಲಯ ಶಿಲ್ಪಕಲೆಯಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ ಇದರ ಜೊತೆಗೆ ಅವನಿಯಲ್ಲಿರುವಂತಹ ಭೀಮಲಿಂಗೇಶ್ವರ ದೇವಾಲಯ ಮತ್ತು ವಿರೂಪಾಕ್ಷಿಯಲ್ಲಿರುವಂತಹ ವಿರೂಪಾಕ್ಷೇಶ್ವರ ದೇವಾಲಯ ಅದೇ ರೀ ಅದೇ ರೀತಿ ಕುರುಡುಮಲೆ ಕುರುಡುಮಲೆಯಲ್ಲಿ ಗಣಪ ಗಣಪತಿ ದೇವಾಲಯ ಇವು ಇವು ಇವುಗಳು ಕೆತ್ತನೆ ಅಂದರೆ ದೇವಸ್ಥಾನಗಳ ಕಲ್ಲಿನ ಕೆತ್ತನೆಯ ಕೆಂಪು ಮರಳುಗಲ್ಲಿನ ಕೆತ್ತನೆಯಲ್ಲಿ ಬಳಸಿ ಮಾಡಿರುವಂತಹ ದೇವಾಲಯಗಳು ಇವು ವಸ್ತು ಸಂಗ್ರಹಾಲಯಗಳಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿದೆ ಅದೇ ರೀತಿಯಾಗಿ ಕೋಟಿ ಲಿಂಗೇಶ್ವರ ದೇವಾಲಯ ಗುಡ್ಡಳ್ಳಿ ವೆಂಕಟರಮಣ ಸ್ವಾಮಿ ದೇವಾಲಯ ಚಿಕ್ಕ ತಿರುಪತಿಯ ಮಾಲೂರಿನ ಚಿಕ್ಕ ತಿರುಪತಿ ಮಾಲೂರಿನ ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಾಲಯ ಐತಿಹಾಸಿಕ ಮಹತ್ವವನ್ನು ಪಡೆದಿವೆ ಇವುಗಳು ತನ್ನದೇ ಆದಂತಹ ಆಕರ್ಷಣೀಯ ಪ್ರೇಕ್ಷಣೀಯ ಸ್ಥಳಗಳಾಗಿದ್ದು ಭೇಟಿ ನೀಡುವಂತಹ ಉತ್ತಮ ಉತ್ತಮವಾದಂತಹ ಸ್ಥಳಗಳಾಗಿವೆ ಈ ಎಲ್ಲ ಒಂದು ದೇವಸ್ಥಾನಗಳಿಗೆ ಬೆಳಗಿನ ಜಾವ ಬೆಳಗಿನ ಜಾವ ಏಳರಿಂದ ಸಂಜೆ ನಾಲ್ಕು ಐದು ಗಂಟೆಯವರೆಗೂ ಅಂದರೆ ನಾವು ಹೋಗುವಂತಹ ಸಮಯ ಆಗಿದೆ ಇದರಲ್ಲಿ ರಾತ್ರಿ ಹೊತ್ತು ಯಾವ ದೇವಸ್ಥಾನಗಳು ಪ್ರವೇಶ ದ್ವಾರಗಳು ಅನ್ನು ನಿರ್ಬಂಧಿಸುತ್ತಾರೆ